ಹಲೋ ಸ್ನೇಹ ಡಾಕ್ಟರಾ ಅದು ನಮಗೆ ಕೆಮ್ಮಿತ್ತು ಸ್ವಲ್ಪ ಅದೇ ಏನು ಮಾಡೊದು ಸರ್ ಆವಾಗಲೆ ಬಂದು ಹೋಗಿದ್ದೆ ಮ್ಯಾಮ್

ಹಾಂ ತಗೊಂಡಿದ್ವಿ ಅದೆ ಇವಾಗ ಸ್ವಲ್ಪ ಬೆಟರ್ ಅನ್ಸಿದೆ ಮತ್ತೆ ಏನಾದರೂ ತಗೊಬೇಕಾ ಮಾತ್ರೆ ಗೀತ್ರೆ ಅಂತ ಕೇಳಿ

ಮ್ಯಾಮ್ ಕಷಾಯ ಎಲ್ಲ ಕುಡಿಯಲ್ಲ

ಹಾಂ ಮ್ಯಾಮ್ ಖಾಲಿ ಆಯಿತು

ಹಾಂ ಮ್ಯಾಮ್ ಮ್ಯಾಮ್ ಟ್ಯಾಬ್ಲೆಟ್ ಏನು ತಗಳಂಗೆ ಇಲ್ಲವಾ ಟ್ಯಾಬ್ಲೆಟ್ ಏನು ತಗಳಂಗೆ ಇಲ್ಲವಾ ಹಾಂ ಮ್ಯಾಮ್ ಇದನ್ನ ತಗೊಂಡರೆ ಸರಿ ಹೋಗುತ್

ಮ್ಯಾಮ್ ನೀವು ಇನ್ನೊಂದು ಸಲ ಯಾವಾಗ ಸಿಗ್ತಿರ

ಹಾಂ ಮ್ಯಾಮ್

ಆಯ್ತು ಹ್ಞೂ

ಮ್ಯಾಮ್ ಬೇರೆದು ಏನು ಇಲ್ಲವಾ ಹಾಂ ಓಕೆ ಮ್ಯಾಮ್ ನಾಳೆ ಮಾಡ್ತಿನಿ ಹಾಂ ಮ್ಯಾಮ್ ಮತ್ತೆ ಮಾಡ್ತೆ ಓಕೆ ಮ್ಯಾಮ್ ಮತ್ತೆ ಮಾಡ್ತೀನಿ ಹಾಂ ಸರಿ ಮ್ಯಾಮ್